ಹೆಲೋ

ಹಾಂ ಹೇಳ್ರೀ ಚಲೋವೆ ಚಲೋವೆ ರೀ ಬಟ್ ಒಂದೊಂದ್ ಸಲ ನೀರು ಕರೆಕ್ಟ್ ರುಚಿಯೇ ಇರಲ್ಲ ರೀ ಸಪ್ಪಗೆ ಇರ್ತವೆ ಒಂದೊಂದು ಸಲ ಹುಳ ಬರ್ತದೆ ಚಲೋರೇ ಇತ್ತು ರೀ ಬಟ್ ಅಂದರೂನು ಅದನ್ನು ಮೇನೆ ಅದ ರೀ ಪೇರಳೆ ಹೆಂಗೆ ಕುಳೆ ಹೆಂಗೆ ಇರ್ತವೆ ನೀರು ಅಂಥೇಳಿ ಹಾಂ ರೀ ಏ ಇಲ್ಲರಿ ಆರಾಮೇ ಇದ್ದೀವಿ ರೀ

ಇನ್ನೂ ಇಲ್ಲರಿ ಕೂತ್ರ ಚಲೋನೆ ಅವ ರೀ ಅಂದರೂನು ಒಂದೊಂದು ಸ್ವಲ್ಪ ಒಂದೊಂದು ಸಲ ಚಲೋ ಇರಲ್ಲ ರೀ ಹುಳದಿಂದ ಬರ್ತಿರ್ತಾವೆ ಏ ಮತ್ತು ನಾವೇನು ಸುಳ್ಳು ಹೇಳಾತ್ತೀವಿ ಅಂತ ಹೇಳಾತ್ತೀವಿ ರೀ ಚಲೋನೆ ಅವ ರೀ ಚಲೋ ಇಲ್ಲಂತ ಹೇಳಾತ್ತಿಲ್ಲ ಒಂದೊಂದು ಸಲ ಹಂಗೆ ಬರ್ತಾವಂತ ಹೇಳಾತ್ತೀನಿ ಮತ್ತು ಒಂದೊಂದು ಸಲ ಗ್ಯಾಪೇ ಬಿಡ್ತಾ ರೀ ತಂದು ಕೊಡಲ್ಲ ರೀ ರೇ ಅದು ಹೇಳಾತ್ತಿಲ್ಲ ರೀ ನಿಮಗೆ ಚಲೋನೆ ಬರ್ತಾವೆ ಒಂದ್ ಒಂದ್ ಸಲ ಹುಳ ಅದನ್ನ ಬರ್ದು ಒಂದೊಂದ್ ಸಲ ನೀರೇ ಟೇಸ್ಟ್ ಇರೋಲ್ಲ ಫುಲ್ ಉಪ್ಪು ಉಪ್ಪು ಇರ್ತಾವೆ ಒಂದ್ ಒಂದ್ ಸಲ ಫಿಲ್ಟರ್ ನೀರೇ ರೀ ಚಲೊನೇ ಅವ ಅಂತ ಹೇಳಾತ್ತೀನಿ ಒಂದು ಒಂದು ಸಲ ನಿಮ್ಮ ಬಲ್ಯಾಕ್ ಹಂಗೆ ಹುಳದಿಂದ ಬರ್ತಾವೆ ಒಂದೊಂದ್ ಸಲ ನೀರೇ ಟೇಸ್ಟ್ ಇರೋಲ್ಲ ಒಂದೊಂದ್ ಸಲ ಉಪ್ಪು ಉಪ್ಪು ಇರ್ತದೆ ಒಂದು ಸಲ ರೀ ನಾನು ನೆನಪೆ ಹಾರ್ತಾರೆ ರೀ ಹಗಲಾಗ ಫೋನ್ ಹಚ್ಚುತ್ತಲೇ ಹಂಗೆ ತಂದು ಹಾಕಲ್ಲೆ ರೀ ಏ ಇಲ್ರಿ ಹಂಗೆಂಗೆ ತಿದ್ದೀನಿ ಬರೋ ಹುಡಗನೇ ಬರ್ದಿರ್ತಾನೆ ರೀ ನಾವೇನು ಸುಳ್ಳು ಹೇಳಾತ್ತೀವೇನು ರೀ ನಾವು ಬೇಕಾಪ್ಲೆ ಹಾಕ್ತೀವೇನು ರೀ ಹಾಂ ರೀ ಮತ್ತು ಹೆಂಗೆ ಹೇಳಾತ್ತಿ ರೀ

ಹ್ಞೂ ಸ್ವಲ್ಪ ಹೆಚ್ಚಿಗೆ ಮಾಡ್ಲತ್ತದಲ್ಲ ರೀ ಅದಕ್ಕೆ ರೊಕ್ಕ ಹೆಚ್ಚಿಗೆ ಮಾಡ್ಲಾತ್ತೀರಲ್ಲ ಯದಕ್ಕೆ ರೀ ಹೆಚ್ಚಿಗೆ ಮಾಡ ಬೇಕಾಗ್ತದೆ ಅಂದ್ರೆ ಹಾಂ ರೀ ಹಾಂ ಹಾಂ ರೀ ಆಯ್ತು ಆಯ್ತು ಹಾಂ ಹಾಂ ಆಯ್ತು ಆಯ್ತು ಹಾಂ ಹಾಂ ಸಾಕು